ವಿವಿಧ ಪಾಕ ಪದ್ಧತಿಗಳಲ್ಲಿ ಅಡಿಗೆ ಮಾಡಿದ ನಿಮ್ಮ ಅನುಭವವನ್ನು ವಿವರಿಸಿ ಅಂದ್ರೆ ಮೊದಲ ಕಾಲದಲ್ಲಿ ಅಡಿಗೆಯನ್ನು ತಯಾರಿಸಲು ಒಲೆಗಳ ಮೂಲಕ ಅಡಿಗೆಯನ್ನು ದಿನನಿತ್ಯದ ಆಹಾರವನ್ನು ತಯಾರಿಸಿಕೊಳ್ಳುತ್ತಿದ್ದರು ಅದರಿಂದ ಜನರು ಸಹ ಗಟ್ಟಿಯಾಗಿರುತ್ತಾ ಇದ್ದರು ಪುಷ್ಟದಿಂದ ಪೋಷಕಾಂಶದಿಂದ ಅದನ್ನು ತಯಾರಿಸುತ್ತಿದ್ರು ಈವಾಗ ಅಂದರೆ ಗ್ಯಾಸ್ ಬಂದಿರೋದರಿಂದ ಕುಕ್ಕರ್ಗಳಲ್ಲಿ ಅಡಿಗೆಯನ್ನು ಸುಲಭವಾಗಿ ತಯಾರಿ ಮಾಡಿ ತಯಾರಿ ಆಗ್ತಿದೆ ಅಂದರೆ ಸುಲಭವಾಗಿ ಕೆಲಸ ಮಾಡಲು ಸಮಯ ಅಷ್ಟೊಂದು ಬೇಕಿಲ್ಲದೆ ಸುಲಭವಾಗಿ ಕೆಲಸಗಳನ್ನು ಮಾಡ್ತಿದ್ದಾರೆ ಅದರಿಂದ ಅಡಿಗೆ ಮಾಡಿ ತಿನ್ನುವ ಮೂಲಕ ಹೆಚ್ಚು ಖಾಯಿಲೆಗಳು ಸಹ ಹೆಚ್ಚಾಗ್ತಿದೆ ತಮಗೆ ದ್ ದಿನ ದಿನದಿಂದ ದಿನನಿತ್ಯವೂ ಸಹ ಏನೋ ಒಂದು ಅನಾರೋಗ್ಯದಿಂದ ಉಂಟಾಗ್ತಿದೆ ಮೊದಲ ಕಾಲದಲ್ಲೇ ಮಾಡು ಮಾಡಿ ತಿನ್ನುವ ಮು ಮಾಡಿ ತಿನ್ನತ್ತಾ ಇದ್ದರು ಅವಾಗ ಯಾವುದೇ ಆಗಲಿ ಅನಾರೋಗ್ಯಗಳು ಉಂಟಾಗ್ತಿರಲಿಲ್ಲ ಆದರಿಂದ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸವಾಗಿ ಕ್ ವ್ಯತ್ಯಾಸವಾಗ್ತಿದೆ